ನಮ್ಮ ರಾಜ್ಯದಲ್ಲಿ ಪ್ರಮುಖವಾಗಿ ಆಚರಿಸಲಾಗುವ ಪ್ರಮುಖ ಧಾರ್ಮಿಕ ಹಬ್ಬಗಳು ಅಥವಾ ಕಾರ್ಯಕ್ರಮಗಳು ಯಾವುವು ಎಂದರೆ ಪ್ರಮುಖವಾಗಿ ಹಿಂದೂಗಳು ಅವರ ಹಬ್ಬಗಳಾದ ಯುಗಾದಿ ದೀಪಾವಳಿ ಶಿವರಾತ್ರಿ ಸಂಕ್ರಾಂತಿ ಮತ್ತು ಕ್ರಿಶಿಯನ್ಸ್ ಧರ್ಮದವರು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಅದೇ ರೀತಿ ಮುಸ್ಲೀಮರು ಈದ್ ಮಿಲಾದ್ ರಂಜಾನ್ ಹಾಗು ಬಕ್ರೀದ್ಗಳಂತಹ ಹಬ್ಬಗಳನ್ನು ಆಚರಣೆ ಮಾಡುತ್ತಾರೆ ಬೌದ್ಧ ಧರ್ಮದವರು ಬೌದ್ಧ ಧರ್ಮದ ಕೆಲವು ಹಬ್ಬಗಳನ್ನು ಆಚರಣೆ ಮಾಡುತ್ತಾರೆ ಅದೇ ರೀತಿ ನಾನು ನಮ್ಮ ರಾಜ್ಯದಲ್ಲಿ ಒಬ್ಬ ಒಬ್ಬವನಾಗಿದ್ದು ಇಲ್ಲಿ ನಾನು ಮುಸ್ಲಿಮ್ ಜನಾಂಗಕ್ಕೆ ಸೇರಿದ್ದು ನನ್ನ ಹಬ್ಬಗಳನ್ನು ನಾನು ಆಚರಣೆ ಮಾಡುತ್ತೇನೆ